ನಾನು ತುಂಬ ನಾವೆಲ್ಸ್ ಓದ್ತಿನಿ ತುಂಬ ಕತೆಗಳ ಬುಕ್ಗಳೆಲ್ಲ ಓದ್ತಿರ್ತಿನಿ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಓದ್ತಿನಿ ಮತ್ತು ನಾನು ಓದಿರೊ ಬುಕ್ಗಳಲ್ಲಿ ಚೇತನ್ ಭಗತ್ ಅವ್ರೊಬ್ಬರು ಆತರ್ ಅವ್ರು ಬರ್ದಿರೊ ಎಲ್ಲ ಬುಕ್ಗಳನ್ನು ಓದಿದಿನಿ ಎಲ್ಲ ಅಂದರೆ ಸುಮಾರು ಓದಿದಿನಿ ಅವರು ಬರೆದಿರೋ ಬುಕ್ಕಲ್ಲಿ ಸಹ ಬುಕ್ ಸ್ಟೋರಿ ಕೂಡ ಒಂದು ಕತೆಯಾಗಿ ಸಿನಿಮಾದ ಕೂಡ ತಗೊಂಡಿದ್ದಾರೆ ಸಿನ್ಮಾ ಮಾಡಿದ್ದಾರೆ ಕೂಡ ಆ ಹಿಂದಿ ಸಿನಿಮಾ ನಾನು ಆ ಸಿನಿಮಾ ಬರೋಕ್ಕಿಂತ ಮುಂಚೆ ಆ ಬುಕ್ನ ಓದಿದ್ದೆ ಕೂಡ ಅವ್ರು ಬರಿಯೋದು ಒಂಥರ ಫಿಲಮಿ ಸ್ಟೋರಿಸ್ ಥರಾ ಇರುತ್ತೆ ಎರಡು ಮೂರು ಫಿಲಮ್ ಮಾಡಿದಾರೆ ಅವರು ಹಿಂದಿ ಡಬ್ಡ್ ಅವರು ಚೇತನ್ ಭಗತ್ ಬರೆದಿರೋ ಆಥರ್ನ ಬುಕ್ಸ್ ಲ್ ಕತೆ ತಗೊಂಡು ಎರಡು ಮೂರು ಹಿಂದಿ ಫಿಲಮ್ಗಳನ್ನ ಮಾಡಿದಾರೆ ನಾ ಅದು ಓದಿದಿನಿ ಕೂಡ ಮೂವೀಸ್ನ ನೋಡಿದಿನಿ ಕೂಡ ಕನ್ನಡ ಅಂತ ಬಂದರೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಮತ್ತು ಸೀಕ್ರೆಟ್ ಅನ್ನೋ ಒಂದು ಬುಕ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಓದಿದಿನಿ ಅದುಬಿಟ್ರೆ ಚಿಕ್ಕ ಪುಟ್ಟ ಮ್ಯಾಗ್ಜಿನ್ಸ್ ಓದ್ತಿರ್ತಿನಿ ಅಷ್ಟೆ ನ್ಯೂಸ್ ಪೇಪರ್ಸ್ ಜಾಸ್ತಿ ಓದೋಲ್ಲ ಸೀಕ್ರೆಟ್ ಅನ್ನೊ ಬುಕಲ್ಲೀ ಏನೋ ಒಂದು ನಮ್ಮ ಲೈಫಲ್ಲಿ ನಾವು ಬದಲಾವಣೆ ಕಂಡುಕೊಳ್ವೊಂತ ಒಂದು ಅಂಶಗಳಿದಾವೆ ಒಂದು ಸತ್ಯಾನ ಒಂದು ತಾಟ್ನ ಇಟ್ಕೊಂಡು ಬುಕ್ನ ಬರ್ದಿದಾರೆ ನಮ್ಮಲ್ಲಿ ನಾವು ಅಳ್ವಡಿಸ್ಕೊ ಬೇಕಾಗಿರೊಂತ ತುಂಬ ಹಲವಾರ್ ವಿಷ್ಯಗಳು ಸೀಕ್ರೆಟ್ ಅನ್ನೊ ಬುಕ್ಕಲ್ಲಿದೆ ಅದು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲು ಇದೆ ಸೊ ಕನ್ನಡದಲ್ ಓದಿದ್ರೆ ಅದು ನಮಗೆ ಮನ ಮುಟ್ಟುತ್ತೆ ಅಂದರೆ ನಾವು ಮದರ್ ಟಂಗ್ ನಮ್ಗೆ ಕನ್ನಡ ಆಗಿದ್ರೆ ಆಗಿರೋದ್ರಿಂದ ನಾವು ಕನ್ನಡದಲ್ಲಿ ಬುಕ್ ಓದಿದ್ರೆ ನಮಗೆ ಅದು ತುಂಬ ಮನಸ್ಸಿಗೆ ಹತ್ತಿರವಾಗತ್ತೆ ಆ ಕತೆಯಾಗಲಿ ಅಥ್ವ ಬುಕ್ಕಲ್ಲಿ ಇರೋದಂತು ತಾಟ್ ಆಗಲಿ ನಮಗೆ ತುಂಬ ಹತ್ತಿರ ಆಗುತ್ತೆ ಸೀಕ್ರೆಟನ್ನೊ ಬುಕ್ಕಲ್ಲಿ ನಾನೂ ತುಂಬ ವಿಷಯಗಳನ್ನ ತಿಳ್ಕೊಂಡಿದಿನಿ ತುಂಬ ವರ್ಷಗಳ ಹಿಂದೆ ಓದಿರೋ ಬುಕ್ ಅದು ಹಾಗಾಗಿ ಅದ್ರ ಬಗ್ಗೆ ನಂಗೆ ಹೆಚ್ಚು ನೆನಪಿಲ್ಲ ಆದರೆ ಆ ಬುಕ್ ಓದಿದ್ ಮೇಲೆ ನಾನು ತುಂಬ ವಿಷಯಗಳ್ನ ಅಳ್ವಡಿಸ್ಕೊಂಡು ನನಗೆ ನಾನು ಬದಲಾವಣೆ ಕಂಡುಕೊಂಡಿದಿನಿ